ಗಿಡಗಳು ನನಗೆ ಬಂದಿರೊ ಈ ಟಾಪಿಕ್ಕೂ ಗಿಡಗಳ ಬಗ್ಗೆ ಗಿಡಗಳು ಅಂತ ಅಂದರೆ ನನಗೆ ಬಹಳ ಇಷ್ಟ ನಾನು ಅವುಗಳ್ನ ಮಕ್ಳ ರೀತಿ ನೋಡ್ಕೊಳ್ತೀನಿ ಮಗು ಸಾಕ್ದಂತೆ ಸಾಕ್ತೀನಿ ಯಾಕೆಂದ್ರೆ ಅಲ್ಲಿ ನಾನು ಹಾಕಿರೊ ಪ್ರತಿಯೊಂದು ಗಿಡಗಳು ಹೂವಿಂದ ಹಿಡಿದು ತರಕಾರಿವರ್ಗು ತರಕಾರಿ ಗಿಡಗಳು ಸೊಪ್ಪಿನ ಗಿಡಗಳು ಎಲ್ಲ ರೀತಿಯೂ ಹಾಕೊಂಡಿರ್ತೀವಿ ಅದರಿಂದ ನಮಗೆ ನೋಡೋಕೆ ಮನೆ ಮುಂದೆ ನೀಟಾಗೂ ಕಾಣಿಸುತ್ತೆ ಅದರಿಂದ ಒಳ್ಳೆ ಗಾಳಿಗಳು ಬರುತ್ತೆ ಅದರಿಂದ ನಮಗೆ ಬೇಕಾದಷ್ಟು ಉಪಯೋಗಗಳು ಇದೆ ಈಗ ನಾವು ಹೊರಗಡೆಯಿಂದ ಒಂದು ತರಕಾರಿ ತರ್ತೀವಿ ಅಂತ ಅಂದರೆ ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕು ಎಷ್ಟು ಇದು ಮಾಡಬೇಕು ಅದನ್ನೇ ನಾವು ಮನೆಗಳಲ್ಲ ನಡ್ಕೊಳ್ಳೋದು ಸಾಧಾರಣವಾಗಿ ಈಗ ಒಂದು ಮೆಣ್ಸಿನಕಾಯಿ ಗಿಡ ಮೆಣ್ಸಿನ್ಕಾಯಿ ಅಂತ ಅಂದರೆ ಹೊಣೆ ಮೆಣ್ಸಿನ ಕಾಯನ್ನ ನಾವು ಮನೇಲೆ ಇಟ್ಟಿರ್ತೀವಿ ಅವುಗಳು ಉದ್ದು ಬೀಜಗಳು ಉದುರಿ ವೇಸ್ಟಾಗುತ್ತೆ ಅದನ್ನು ಒಂದು ಮಣ್ಣು ಹಾಕದೆ ಅದನ್ನು ಹಾಕಿದ ಗಿಡಗಳು ಹಾಕಿದರೆ ಅಲ್ಲಿ ಮೆಣಸಿನ್ಕಾಯಿ ಗಿಡ ಹುಡ್ಕೊಳ್ಳುತ್ತೆ ಅದು ನಮಗೆ ಅಡುಗೆಗಳ್ಗೂ ಉಪಯೋಗ ಆಗುತ್ತೆ ನೋಡೋಕ್ಕು ಚೆನ್ನಾಗಿರುತ್ತೆ ಆಮೇಲಿಂದ ಒಂದು ಹೂವಿನ ಗಿಡ ಹೂವಿನ ಗಿಡ ಹೊರಗಡೆಯಿಂದ ನಾವು ಹೊರಗಡೆಯೂ ಒಂದು ಪೂಜೆಗಾಗಲಿ ಏತಕ್ಕಾಗ್ಲಿ ಹೂ ತಗೊಂಡು ಬರ್ತೀನಿ ಅಂತಂದು ಅಷ್ಟೇ ರೇಟ್ ಇರುತ್ತೆ ಪ್ರತಿಯೊಂದು ನಾನು ಹಾಕಿದ್ದೀನಿ ದಾಸವಾಳ ಗಿಡ ಹಾಕ್ಕೊಂಡಿದ್ದೀನಿ ಮತ್ತೆ ಮುತ್ತು ಮಲ್ಲಿಗೆ ಗಿಡ ಹಾಕೊಂಡಿದ್ದೀನಿ ಮತ್ತು ಮಲ್ಲೆ ಗಿಡ ಮತ್ತು ಕಾಕಡ ಹೂವು ಮಲ್ಲಿಗೆ ಗಿಡ ಮತ್ತು ಗುಲಾಬಿ ಡೇರಿಯಾ ಪ್ರತಿಯೊಂದು ಗಿಡಗಳು ಇದೆ ನಮ್ಮನೇಲಿ ನನ್ಗೆ ತುಂಬ ಮಕ್ಳು ರೀತಿ ಅದನ್ನು ಸಾಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅದನ್ನು ಆದರೂ ಸರಿ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂದರೆ ಮಕ್ಳು ನಾನು ಮಗುನ ಹೇಗೆ ಸಾಕೊಳ್ತೀನಿ ಅದೇ ರೀತಿ ಅದನ್ನು ನೋಡಿಕೊಂಡು ಬಹಳ ಇಷ್ಟಪಟ್ಟು ಸಾಕ್ತೀನಿ ಏಕೆಂದ್ರೆ ನನ್ನ ಮಕ್ಳು ಥರನೆ ಅದೂ ಅನ್ನಕ್ಕೆ ಹೇಳೋಕೆ ಇಷ್ಟ ಪಡ್ತೀನಿ ಆಮೇಲೆ ಈ ಅದಕ್ಕೆ ಹಾಕೊ ಗೊಬ್ಬರಗಳು ಅಂತಾರೆ ನಾವು ಹಾಕೋ ಕಸ ಗುಡಿಸೋದನ್ನ ವೇಸ್ಟ್ ಮಾಡೋದಿಲ್ಲ ಅದನ್ನೆಲ್ಲ ಗಿಡಕ್ಕೆ ಹಾಕಿ ನಾನು ಒಂದು ತರಕಾರಿ ಸಿಪ್ಪೆ ಬಿಡಿಸಿದ್ರುನು ಒಂದು ಈರುಳ್ಳಿ ಸಿಪ್ಪೆ ಬಿಡಿಸಿದ್ರುನು ಅದು ನಾನು ಗೊಬ್ಬರ ರೀತಿ ಗಿಡಗಳಿಗೆ ಹಾಕ್ತೀನಿ ಅದು ಗೊಬ್ಬರ ಆಗುತ್ತೆ ಎಲ್ಲನೂ ಇದಾ ಇದು ಮಾಡುತ್ತೆ ನಾನೇನಾದರು ಅಕಸ್ಮಾತ್ ಹೊರ್ಗಡೆ ಹೋಗಬೇಕು ಅಂದರೆ ಇವಾಗ ಮನೆಯಲ್ಲೇ ಈಗ ನಮ್ಮದು ಹಳ್ಳಿ ಕಡೆ ಮನೆಗಳು ಆಗಿರೋದರಿಂದ ಅಡ್ಗೆ ಮನೆ ಕ್ಲೀನ್ ಮಾಡಿದ್ದ ನೀರಾಗಲಿ ಮತ್ತು ಬಚ್ಚಲು ಮನೇದು ಮನೆ ಮನೆಯೆಲ್ಲ ಕ್ಲೀನ್ ಮಾಡಿದ ನೀರಗಳನ್ನಾಗಲಿ ನಾನು ಗಿಡಗಳಿಗೆ ಹೋಗೊ ರೀತಿ ಬಿಟ್ಟಿರ್ತೀನಿ ಅದರಿಂದ ನೀರು ವೇಸ್ಟ್ ಆಗೋದಿಲ್ಲ ಗಿಡಗಳಿಗೆ ಹೋಗುತ್ತೆ ಗಿಡಗಳೆಲ್ಲ ಬೆಳೆಯುತ್ತೆ ನಾನೇನಾದರು ಅಕಸ್ಮಾತ್ ಏನಾದ್ರು ಹೊರಗಡೆ ಹೋಗಬೇಕು ಅಂತ ಅಂದಾಗ ನನ್ನ ಮಕ್ಕಳಿಗೆ ಹೇಳಿರ್ತೀನಿ ನಮ್ಮ ಯಜಮಾನ್ರಿಗೆ ಹೇಳಿರ್ತೀನಿ ಅವರು ಇಲ್ಲ ಅನ್ನೋ ಒಂದು ಪ್ರಕಾ ಇದ್ರಲ್ಲಿ ಅವರು ಇಲ್ಲ ಅನ್ನೊ ಕಾರಣದಿಂದ ಮನೆ ಅಕ್ಕ ಪಕ್ದೋರ್ಗೆ ಹೇಳಿರ್ತೀನಿ ಗಿಡಗಳನ್ನ ನೋಡ್ಕೊಳ್ಳಿ ಅದರನ್ ಕಾಳಜಿ ಮಾಡಿ ಅಂತ ಅಂತ ಹೇಳಿರ್ತೀನಿ ಹಾಗೆ ನೋಡ್ತಾರೆ ಟೊಮೋಟೊ ನಾವು ಕೊಳ್ತಿರೊ ಟೊಮೋಟೊ ಕೊಳ್ತಿರೊ ಈರುಳ್ಳಿ ಇದನ್ನೆಲ್ಲ ನಾವು ಹಾ ಕಡೆ ಈ ಕಡೆ ಹಾಕಿ ವೇಸ್ಟ್ ಮಾಡಿ ಅದು ಸೊಳ್ಳೆ ಗಿಳ್ಳೆ ಬಂದು ಮುತ್ತಿ ಬೇರೆಯವ್ರಿಗೆ ಅದ್ರ ಬೇರೆಯವ್ರಿಗೆ ಅದರಿಂದ ತೊಂದರೆ ಆಗೋದಕ್ಕಿಂತ ಅದನ್ನು ಗೊಬ್ಬರ ರೀತಿ ಮಾಡಿ ಮಣ್ಣೊಳ್ಗಡೆಗೆ ಹಾಕಿದ್ರೆ ಅದಕ್ಕೆ ಗಿಡಗಳಿಗೂ ಒಳ್ಳೆ ಪ್ರೋಟಿನ್ ಸಿಕ್ದಂತೆ ಆಗುತ್ತೆ ಇದು ಬರುತ್ತೆ ಅದರಿಂದ ಬರೋ ದಿನ ಆದರು ದ ಬರೋದು ಆಗಿನ ಕಾಲದ್ದು ಆಕ್ಸಿಝನ್ ಏನಿದೆ ಗಿಡಗಳದ್ದು ಒಳ್ಳೆ ಉತ್ತಮ ನಮಗೆ ಅದು ಈಗ ಆಗುತ್ತೆ ಪ್ರತಿಯೊಂದು ಗಿಡ ವೀಳ್ಯದೆಲೆ ಇರ್ಬೋದು ಮೆಣ್ಸು ಇವಾಗ ನೀವು ನಮ್ಮನೆ ಹತ್ರ ಬಂದು ಇದು ನೋಡಿದ್ರೆ ಪ್ರತಿಯೊಂದು ಗಿಡನೂ ನಮ್ಮನೆ ಹತ್ರ ಇದೆ ಮನೆ ಮುಂದೆ ತುಳಸಿ ಗಿಡ ತುಳಸಿ ಮತ್ತೆ ವೀಳ್ಯದೆಲೆ ಗಿಡ ಕೆಮ್ಮು ಬರೋದಕ್ಕೆ ಕರಿಬೇವು ಪ್ರತಿ ಎಲ್ಲ ಥರ ಗಿಡಗಳನ್ನು ನಾನು ಇಟ್ಕೊಂಡಿದ್ದೀನಿ ಸೊಪ್ಪಾಗಲಿ ಸೊಪ್ಪಿಂದ ಸೊಪ್ಪಿಂದು ಬೀಜಗಳಾಗಲಿ ಮನೆ ಹತ್ರ ಸ್ವಲ್ಪ ನೆಟ್ಟರೆ ಅದು ಒಂದು ಹದ್ನೈದು ದಿನ ಇಪ್ಪತ್ತು ದಿನಕ್ಕೆಲ್ಲ ಬೀಜ ಬರುತ್ತೆ ಅದಕ್ಕೊಂದು ತಿಂಡಿ ಹಾಕಿ ಇದು ಮಾಡಿಕೊಂಡು ಔಷಧಿ ಹೊಡ್ದು ಇದು ಮಾಡ್ತೀನಿ ಅಂತ ಅಂದರೆ ಸೊಪ್ಪುಗಳು ಸೊಪ್ಗಳು ಬರ್ತದೆ ಗಿಡಗಳು ಗಿಡಗಳು ಅವಾಗ ಮನೆಗೆ ಮನೆಗೂ ಅನುಕೂಲ ನೋಡೋಕು ಚೆನ್ನಾಗಿರುತ್ತೆ ಹೊರಗಿನ ಪ್ರೋಟಿ ಹೊರ್ಗಿನ ಗಾಳಿ ತಗೊಳ್ಳೋದಕ್ಕಿಂತ ಮನೆ ಎದುರ್ಗಡೆ ಇರೋ ಒಂದು ಮನೆ ಹತ್ರ ಅಕ್ಕ ಪಕ್ಕದಲ್ಲಿ ನಾವಾಕ್ಕೊಂಡಿರೊ ಗಿಡಗಳಿಂದ ಚೆನ್ನಾಗಿ ಅನುಕೂಲನು ಆಗುತ್ತೆ ಚೆನ್ನಾಗಿ ಇದೂನು ಮಾಡ್ಕೊಳ್ಬೋದು ಆದ್ದರಿಂದ ಗಿಡಗಳನ್ನ ನಾವು ಸಾಧ್ಯವಾದಷ್ಟು ನಾವು ಎಷ್ಟು ಬೆಳೆಸ್ಕೊಳ್ತಿವೊ ಎಷ್ಟು ನಮ್ಮ ಆರೋಗ್ಯಕ್ಕೂ ಅನುಕೂಲ ಮನೆಗಳಿಗೂನು ನಾವು ಅದರಿಂದ ಸಣ್ಣಪುಟ್ಟ ಉಳಿತಾಯವನ್ನು ಮಾಡ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನೀರು ಗೊಬ್ಬರ ಹಾಕಿ ನಾವು ನೋಡ್ಕೊಳ್ತೀವಿ ಅಂತ ಅಂದರೆ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ನಮ್ಗೆ ತರಕಾರಿ ಕೊಡುತ್ತೆ ಒಂದು ಟೊಮೇಟೊ ಅಷ್ಟೆ ಕೊಳೆತಿರೊ ಟೊಮೇಟೊನ ಅಲ್ಲಿ ಹಾಕಿದ್ರೆ ಆದ್ರೆ ಬೀಜದಿಂದಲೇ ಟೊಮೆಟೊ ಗಿಡ ಹುಡ್ಕೊಳ್ಳುತ್ತೆ ಅದರಿಂದ ಅದನ್ನು ಸ್ವಲ್ಪ ನಾವು ಹಾರೈಕೆ ಮಾಡಿ ನೋಡ್ಕೊಳೋದ್ರಿಂದ ಅದ್ರಿಂದ ಹಣ್ಣಾಗುತ್ತೆ ಮತ್ತೆ ಮೆಣ್ಸಿನ ಕಾಯಿಗೆ ಈ ಬದನೇಕಾಯಿ ಬೀಜಗಳನ್ನು ಅಷ್ಟೆ ಪಪ್ಪಾಯ ಹಣ್ಣು ಪಪ್ಪಾಯ ಹಣ್ಣು ಹೊರಗಡೆಯಿಂದ ಹಣ್ಣು ತಂದಿರ್ತೀವಿ ಹಣ್ಣು ತಂದ್ಬಿಟ್ಟು ಬಿಟ್ಟು ಆ ಬೀಜಗಳನ್ನ ಅಲ್ಲಿ ಹಾಕಿದ್ರೆ ಅದರಿಂದಲೇ ಗಿಡ ಹುಡ್ಕೊಳ್ಳುತ್ತೆ ಗಿಡ ಹುಡ್ಕೊಂಡು ಅದನ್ನು ನಾವು ಮತ್ತು ಅದ್ರಿಂದಲೇ ಹಣ್ಣು ಒಳ್ಳೆ ರುಚಿಯಾದ ಹಣ್ಣು ತಿನ್ಬೋದು ಇದು ಮಾಡ್ಬೋದು ಅದರ ಸಿಪ್ಪೆನ ಸಿಪ್ಪೆನ ತೆಗ್ದು ಅದಕ್ಕೆ ಹಾಕಿದ್ರೆ ಗೊಬ್ಬರಗಳಾಗಿ ಇದು ಬೆಳೆಯುತ್ತೆ ಪ್ರತಿಯೊಂದು ಅಷ್ಟೆ ನಾವು ಅದನ್ನೆಲ್ಲ ವೇಸ್ಟ್ ಮಾಡೋದರಿಂದ ವೇಸ್ಟ್ ಮಾಡಿ ಏನೂ ಪ್ರಯೋಜನ ಇರೋದಿಲ್ಲ ಅದನ್ನು ಅದನ್ನು ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಒಂದು ಗೊಬ್ಬರ ರೀತಿ ಮಾಡಿ ಇದು ಮಾಡಿಕೊಂಡು ಸಾಧ್ಯವಾದಷ್ಟು ನಾವು ಹೇಗೆ ಅದನ್ನು ರಕ್ಷಣೆ ಮಾಡ್ತೀವಿ ಆದ ಮೇಲೆ ಅದು ಇದಾಗುತ್ತೆ ನಾವು ಹೊರ್ಗಡೆ ಹೋಗ್ತೀವಿ ಅಂತ ಅಂದರೆ ಬೇರೆಯವ್ರಿಗೆಲ್ಲ ಹೇಳಿರ್ತೀನಿ ನೋಡ್ಕೊಳ್ಳಿ ನಾವೊಂದು ಹಾಗೆ ನೋಡ್ಕೊಳ್ತಾರೆ ಎಲ್ಲರು ನಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲರೂ ಕೇಳ್ತಾರೆ ನಿಮ್ಮ ಎಲ್ಲಿಂದ ತಗೊಂಡು ಬಂದೆಯಾ ಈ ಗಿಡಗಳು ಎಷ್ಟು ಚೆನ್ನಾಗಿ ನೋಡ್ಕೊಳ್ತ್ಯಾ ಈ ರೀತಿ ಮಾಡಿರ್ತೀಯಾ ಅಂತ ಪ್ರತಿಯೊಂದು ನನ್ನ ಹತ್ರ ಇರೊ ಗಿಡಗಳನ್ನ ನಾನು ನಾನು ಹಾಕಿರೊ ಗಿಡಗಳನ್ನು ಬೇರೆ ಬೇರೆ ಅವರೆಲ್ಲ ಈಸ್ಕೊಂಡು ಹೋಗ್ಬಿಟ್ಟು ಕೊಡಿ ನನ್ಗೊಂದು ಇದನ್ನು ಅಂತ ಹೇಳ್ತಾರೆ ಅದೇ ರೀತಿ ಈ ದಾಸವಾಳ ಗಿಡ ತಂದಿರ್ತೀನಿ ಅದನ್ನೆಲ್ಲ ಕಟ್ಟು ಕಟಾವು ಮಾಡ್ಬಿಟ್ಟು ಅದನ್ನ ನೀಟಾಗಿ ಇದು ಮಾಡೋದರಿಂದ ಅದನ್ನು ಬಿಸಾಡಿದಂತೆ ನಾನು ಬೇರೆಯವ್ರಿಗೆ ಕೊಟ್ಟಿರ್ತೀನಿ ಅದನ್ನ ತಗೊಂಡು ಹೋಗಿ ಅವ್ರು ನೆಟ್ಕೊಂಡು ನಾನು ಹಾಕಿರೊ ಗಿಡಗಳು ತುಂಬ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿದೆ ನಮ್ಮ ಸಂಬಂಧಿಕರೆ ಆಗಲಿ ಯಾರೇ ಆಗಲಿ ಬಂದು ತಗೊಂಡು ಹೋಗಿದ್ದಾರೆ ಇಷ್ಟ ಪಟ್ಬಿಟ್ಟು ಅದನ್ನು ನೆಟ್ಟು ಇದು ಮಾಡಿಕೊಂಡು ಅಲ್ಲಿ ಬೆಳೆದಿರೋದ್ರಿಂದ ನಾನು ಹೊರಗಡೆ ಹೋದ್ರೆ ತುಂಬ ಗಿಡಗಳನ್ನ ತಗೊಂಡು ಬರ್ತೀನಿ ಅಲ್ಲಿ ಯಾವುದು ನನಗಿಷ್ಟ ಆಗುತ್ತೆ ಅದನ್ನೆಲ್ಲ ತಗೊಂಡು ಬಂದು ನೆಟ್ಟಿರ್ತೀನಿ ಹಾಗೆ ಹೆಲೋವಿರ ಎಲೋವಿರಾದಿಂದ ಎಷ್ಟೋ ಅನ್ಕೂಲ ಇದೆ ಎಷ್ಟು ಇದು ಮಾಡಿದೆ ಅದನ್ನು ಮೊದ್ಲಿಗೆ ಅದರ ಎಲೋವಿರಾ ಅನುಕೂಲ ಏನು ಅಂತಲೇ ಗೊತ್ತಿರೋಲ್ಲ ಅದನ್ನೆಲ್ಲ ತಗೊ ಬಂದ್ವಿ ನಾನು ಹೆಲೋವಿರಯಿಂದ ಮೆಹೆಂದಿಯಿಂದ ಮೆಹಂದಿ ಗಿಡ ಪ್ರತಿಯೊಂದು ಯಾವ ಗಿಡ ಇಲ್ಲ ಅನ್ನೊ ಹಾಗಿಲ್ಲ ಪ್ರತಿಯೊಂದು ನೆಟ್ಟಿದ್ದೀನಿ ಹೊರ್ಗಡೆ ಹೋಗ್ಬಿಟ್ಟು ಅದನ್ನ ಮೆಹೆಂದಿ ಅಷ್ಟೆ ತೆಗ್ದು ಒಂದು ಮೆಹೆಂದಿ ಸೊಪ್ಪನ್ನ ನಾವು ತಗೊಂಡು ಬಂದ್ಬಿಟ್ಟು ಇದು ಮಾಡಿರ್ತೀವಿ ಅದನ್ನು ಕಡ್ಡಿನಲ್ಲಿಟ್ಟರೆ ಸಾಕು ಅದು ಆ ಗಿಡ ಆರಾಮಾಗಿ ಬೆಳೆಯುತ್ತೆ ಅದನ್ನು ನೋಡಿಕೊಂಡು ನಾವು ಇದು ಮಾಡಿಕೊಂಡು ಗಿಡಗಳನ್ನ ಇದು ಮಾಡಿ ಇದು ನಾವು ಚೆನ್ನಾಗಿ ಇದು ಮಾಡ್ಕೊಳ್ಬೋದು ಅದರಿಂದ ನಮ್ಮ ತಲೆಗೆ ಈರುಳ್ಳಿ ನಮ್ಮ ಮೆಹೆಂದಿಯಿಂದ ತಲೆಗೆ ಎಷ್ಟು ತಂಪಿರುತ್ತೆ ಮೆಂತ್ಯ ಮೆಂತ್ಯ ಕಾಳುಗಳ್ನ ಹಾಕ್ಬಿಟ್ಟು ಮೆಂತ್ಯ ಗಿಡಗಳನ್ನ ಬೆಳ್ಕೊಂಡು ಬೆಳ್ಸ್ಕೊಳ್ತೀವಿ ಕಾಳ್ಗಳು ಅಂತ ಇದೆ ಅದರಿಂದ ನಮ್ಗೆ ಆರೋಗ್ಯಕ್ಕೆ ಎಷ್ಟು ಅನುಕೂಲ ಇರುತ್ತೆ ಅದನ್ನೆಲ್ಲ ನಾವು ನೋಡಿಕೊಂಡು ಪ್ರಯೋಜನ ಅದರಲ್ಲಿ ಪ್ರಯೋಜನ ಸಿಗುತ್ತೆ ನಾವು ನೆಡಬಹ್ದು ನಾವು ನೆಟ್ಟು ಬೆಳೆಸಿರೋ ಗಿಡ ನಮ್ಗೆ ಎಷ್ಟು ಉಪಯುಕ್ತ ಮಾಹಿತಿ ಸಿಗುತ್ತೆ ಅದರಿಂದ ನಮ್ಗೆ ಏನು ಪ್ರಯೋಜನ ಇರುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿಬಿಟ್ಟು ಇದು ಮಾಡ್ಕೊಳ್ಬೋದು ಹೇಳಬೇಕು ಅಂತ ಅಂತ ಬಂದರೆ ಬಂತು ಯಾವ್ದು ಒಂದು ಎಲ್ಲಿ ಎಲ್ಲ ಬಿಸಾಡಿರ್ತಾರೊ ಅದನ್ನೆಲ್ಲ ದೇವ್ರು ಫೋಟೋ ದೇವ್ರು ಫೋಟೋಗಳಿಗೆ ಒಂದು ಹೂ ಅಷ್ಟಾಕಿರ್ತೀವಿ ಆ ಹೂವನ್ನ ಅಲ್ಲಿ ಇಲ್ಲಿ ಬಿಸಾಡೋದು ಬದಲು ಅದನ್ನು ಗಿಡಗಳಿಗೆ ಹಾಕೋದರಿಂದ ಅದು ಗೊಬ್ಬರ ಗೊಬ್ಬರ ಆಗಿ ಅದು ಚೆನ್ನಾಗಿ ಪೋಷಣೆ ಬೆಳೆಯತ್ತೆ ಬೆಳೆಯುತ್ತೆ ಅದಕೊಂದಷ್ಟು ಔಷಧಿಯೆಲ್ಲ ಹಾಕಿ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅದನ್ನು ನಾವು ಮೇನ್ಟೇನ್ ಮಾಡ್ಬೋದು ಮಾಡುವಂಥ ಅದರಲ್ಲಿ ನಾವು ಹೇಗೆ ಯಾವ ರೀತಿ ಉಪಯುಕ್ತವಾಗಿ ನೋಡ್ಕೊಳ್ತೀವೋ ಅದರಿಂದ ಅದಕ್ಕೆ ಅದು ನೋಡಿಕೊಂಡಷ್ಟು ಚೆನ್ನಾಗಿ ಅದ್ರ ಪ್ರತಿಫಲ ಸಿಗುತ್ತೆ ನಮ್ಮ ಅದು ಸ್ವಲ್ಪ ನಾವೊಂದು ಚೂರು ಅದ್ರ ಬಗ್ಗೆ ಗಮನ ಕೊಟ್ಟರೆ ಅದು ನಮ್ಮನ್ನು ಜೀವನ ಪರ್ಯಂತ ಇವಾಗ ಒಂದು ತೆಂಗಿನ ಮರಾನೆ ಈ ತೆಂಗಿನ ಮರಾನೆ ನಾವು ಹತ್ತು ವರ್ಷ ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅದಿವಾಗ ನೆಟ್ಟು ಒಂದು ಐದು ವರ್ಷ ಆರು ವರ್ಷ ಹತ್ತು ವರ್ಷ ನಾವು ಅದನ್ನು ಸಾಕಿಬಿಟ್ರೆ ಅದು ನಮ್ಮನ್ನು ಸಾಯೋವರೆಗು ಸಾಕುತ್ತಂತೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಆಗೋವರೆಗು ಅದನ್ನು ಅತಿಯಾಗಿ ನಾವು ಹತ್ತು ವರ್ಷ ಅದನ್ನು ಕಷ್ಟ ಪಟ್ಟು ಸಾಕಬೇಕು ಇವಾಗ ನೆಟ್ಟಿ ನಾವು ಹತ್ತು ವರ್ಷಕ್ಕೆ ಅದೇ ಹತ್ತು ವರ್ಷಕ್ಕೆ ಒಂದಾ ಏಳರಿಂದ ಎಂಟು ವರ್ಷಕ್ಕೆ ಅದಕ್ಕೆ ಅದು ಬಾಳೆ ಕಡ್ದಿ ಕಾಯಿ ಬೆಲ್ಲ ಬಿಡಬೇಕು ಅಂತ ಅಂದ್ರೆ ಒಂದು ಹತ್ತು ವರ್ಷ ಬೇಕಾಗುತ್ತೆ ಹತ್ತು ವರ್ಷ ನಾವು ಅದನ್ನು ನೀಟಾಗಿ ಅದು ನಾವು ಸಾಯೋವರೆಗೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇರೋವರೆಗೂ ತೆಂಗಿನಕಾಯಿ ಎಳ ನೀರು ಆಗ್ಲಿ ಏನೇ ಆಗಲಿ ಏನಕ್ಕೆ ತೊಂದರೆ ಇರೋಲ್ಲ ಅದಕ್ಕೆ ನಾವು ಪ ನಾವು ಅದನ್ನು ಗಿಡದಲ್ಲಿದ್ದಾಗ ನಾವೊಂದು ಸ್ವಲ್ಪ ಕಷ್ಟ ಪಟ್ಟೆಲ್ಲ ನಾವು ನೋಡಿಕೊಂಡ್ರೆ ಆರಾಮಾಗಿ ನಾವು ಜೀವನ ಸಾಗಿಸ್ಬೋದು ತೆಂಗಿನ ಮರವನ್ನಾಗಲಿ ಒಂದು ಮಾವಿನ ಮಾವಿನ ಮರ ಮಾವಿನ ಗಿಡನೂ ಅಷ್ಟೆ ಹಣ್ಣು ತಿಂದು ಗೊಂಟೆ ಬಿಸಾಕಿದ್ವಿ ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ಬಿಟ್ಟು ಒಂದೆರಡು ಮೂರು ವರ್ಷ ಕಾಯಿ ಒಂದು ಸೀಝನ್ ಅಲ್ಲಿ ನಾವು ಹೊರ್ಗಡೆ ಹೋಗಿ ತಗೊಂಡು ಹೋಗಿ ತಿನ್ನಬೇಕು ಅನ್ನೋ ಅಷ್ಟು ಇದೆ ಇರೋದಿಲ್ಲ ಚೆನ್ನಾಗಿ ಮಾಡ್ಕೊಳ್ಬೋದು ತಿಂದ್ಕೊಂಡು ಆರಾಮಾಗಿರ್ಬೋದು ಮತ್ತು ಈ ಏನು ಈ ಒಂದು ಅಂತ ಅಂದ್ರೆ ಸೀತಾಫಲ ಸೀತಾಫಲನೂ ಅಷ್ಟೆ ಹಣ್ಣುಗಳು ಹಣ್ಣಿಂದು ಇದಾಗಲಿ ಬೀಜಗಳು ಹಣ್ಣು ತಿಂದು ಬೀಜ ಹಾಕಿದ್ರೆ ಅದು ಬೀಜ ಉಳಿಯುತ್ತೆ ಬೀಜದಿಂದ ಮರ ಆಗುತ್ತೆ ಅದನ್ನು ಸ್ವಲ್ಪ ದಿನ ಅದನ್ನು ನೋಡ್ಕೊಂಡು ಬಿಟ್ಟು ಅಂತ ಅಂದರೆ ಅದನ್ನು ಆ ಸೀಝನ್ ಅಲ್ಲಿ ಆ ಆ ಹಣ್ಣುಗಳನ್ನು ತಿನ್ಬೋದು ಪ್ರತಿಯೊಂದೂ ಇಷ್ಟೆ ನಾವು ಹೇಗೆ ಅದನ್ನು ನಾವು ಪೋಷಣೆ ಮಾಡಿ ನೋಡ್ಕೊಳ್ತೀವಿ ನಾವೊಂದು ಸ್ವಲ್ಪ ಟೈಮ್ ತಗೊಂಡು ಕಷ್ಟ ಪಟ್ಟು ನೋಡಿಕೊಂಡ್ರೆ ಅದರಿಂದ ಅನುಕೂಲ ಮುಂದುಗಡೆ ಸಿಗುತ್ತೆ ಹಾಗೆಯೇ ನಾವು ಬಾಳೇಗಿಡ ಆಗಿರ್ಬೋದು ಮತ್ತೇ ಸೀತಾಫಲ ಹೇಳದೆ ಸಪೋಟ ಹೇಳದೆ ಪಪ್ಪಾಯ ಹೇಳಿದ್ದೀನಿ ಮಾವಿನ ಕಾಯಿ ಗಿಡನೂ ಆಯ್ತು ತೆಂಗಿನ ಮರನೂ ಆಯಿತು ಪ್ರತಿಯೊಂದನ್ನು ಅಷ್ಟೆ ನಾವೊಂದು ಐದು ನಿಮಿಷ ನಾವು ಅದನ್ನು ನಾವೆಷ್ಟು ಕೇರ್ ತಗೊಂಡು ಅದನ್ನು ನೋಡ್ಕೊಳ್ತೀವೊ ಅದರ ಬ ಸಾಕಷ್ಟು ದುಪ್ಪಟ್ಟು ಪ್ರಯೋಜನವನ್ನ ನಾವು ಉಪಯೋಗಿಸ್ಕೊಳ್ತೀವಿ ಉಪಯೋಗಿಸ್ಕೊಂಡು ಮಾಡ್ಕೊಂಡು ಇರ್ಬೋದು ಅಷ್ಟೆ